ಹಲೋ ಫಿಶ್ ಮಾರ್ಕೆಟ್ ಅಲ್ಲಾ ಯಾವುದೆಲ್ಲ ಫಿಶ್ ಇದೆ ಇದೂ ಮೂರಲ್ ಉಂಟಾ ಸಿಗ್ ಪ್ರೌನ್ಸ್ ಉಂಟಾ ಸಿಗಡಿ ಉಂಟಾ ಹಾಂ ಏಡಿ ಲಾಬ್ಸ್ಟಾರ್ ನನ್ಗೆ ಮೂರು ಒಂದು ಕೆ ಜಿ ಮೂರಲ್ ಫಿಶ್ ಬೇಕು ಮತ್ತೆ ಸಿಗಡಿ ಅರ್ಧ ಕೆ ಜಿ ಸಾಕು ಮತ್ತೆ ಏಡಿ ಅರ್ಧ ಕೆ ಜಿ ಸಾಕು ಮತ್ತೆ ಲಾಬ್ಸ್ಟರ್ ಅರ್ಧ ಕೆ ಜಿ ಹೇಗೆ ರೇಟ್ ಎಷ್ಟು ಅದಕ್ಕೆಲ್ಲ ಅದಕ್ಕೆ ಸಿಗಡಿಗೆ ರೇಟ್ ಎಷ್ಟು ಮೂನ್ನೂರು ರೂಪಾಯಿ ಅರ್ಧಕ್ಕೆ ಅರ್ಧ ಕೆ ಜಿಗೆ ಎಷ್ಟು ಒಂದು ಮೂನ್ನೂರು ಕೆ ಜಿಗಾ ನೂರೈವತ್ತಾ ಮತ್ತೆ ಇದಕ್ಕೆ ಲಾಬ್ಸ್ಟರಿಗೆ ಹೌದಾ ಸ್ವಲ್ಪ ಕಡಿಮೆ ಮಾಡಿ ಕೋ ಕೋ ಸ್ವಲ್ಪ ಕಡಿಮೆ ಮಾಡಿ ಒಂದು ನಾನೂರಕ್ಕೆ ಕೊಡಿ ಅರ್ಧ ಕೆ ಜಿ ಸಾಕು ನನ್ಗೆ ಅದು ಹ್ಞೂ ಹ್ಞೂ ಮತ್ತೆ ಏಡಿ ಬ ಬಂದು ನಮಗೆ ಬ ಎಲ್ಲ ಡಿಲೆವರಿ ಬೇಕು ನನಗೆ ಹೌದು ಡಿಲೆವರಿ ನಾನು ಎಡ್ರೆಸ್ಸು ನಿಮಗೆ ಮೆಸೇಜ್ ಮಾಡ್ತೇನೆ ನೀವು ಯಾವುದೆಲ್ಲ ನನಗೆ ಒಂದು ಮಧ್ಯಾಹ್ನದಲ್ಲಿ ತಂದರೆ ಸಾಕು ಹೌದು ಮೂರೆಲೊ ಒಂದು ಕೆ ಜಿ ಕೊಡಿ ಅದಕ್ಕೆ ಮೂರೆಲ್ಗೆ ಎಷ್ಟು ಅಂತ ಹೇಳಲಿಲ್ಲ ನೀವು ಅದಕ್ಕೆ ಸಹ ವಾ ಹೌದಾ ಹಾಂ ಮತ್ತೆ ಅದು ಒಂದು ಕೆ ಜಿ ಕೊಡಿ ಮತ್ತೆ ಪ್ರೌನ್ಸು ಸಿಗಡಿ ಹಾಫ್ ಕೆ ಜಿ ಏಡಿ ಹಾಫ್ ಕೆ ಜಿ ಮತ್ತೆ ಲಾಬ್ಸ್ಟರ್ ಹಾಫ್ ಕೆ ಜಿ ಮತ್ತೆ ಫ್ರೆಶ್ ಉಂಟಲ್ಲಾ ಮೀನು ಫ್ರೆಶ್ ಬೇಕು ಬಂದದ್ದು ಅಷ್ಟೆವಾ ಹ್ಞೂ ಆಯಿತು ಒಂದು ಎರಡು ಗಂಟೆ ನಂತರ ಕಳಿಸಿ ನಾನು ಹೌದು ಮತ್ತೆ ಆನ್ಲೈನ್ ಪೇಮೆಂಟ್ ಮಾಡ್ತೇನೆ ನಾನು ಎಡ್ರೆಸ್ ಸಮೇತ ಕಳಿಸ್ತೇನೆ ಈಗ ಹಾಂ ಆಯ್ತು ಆಯ್ತು ಹಾಂ ಓಕೆ ಹಾಂ ಸರಿ